ಹಲೋ ಹಲೋ ನಮಸ್ತೆ ಮೇಡಮ್ ನೀವು ಲಕ್ಷ್ಮೀ ಅಂತ ಹೆಸರು ಗೈಡ್ ಅಲ್ವಾ ಲಕ್ಷ್ಮೀ ಗೈಡ್ ಅಲ್ವಾ ಮೇಡಮ್ ನೀವು ಇಲ್ಲಿ ನಾವು ವಾ ಪ್ರವಾಸಕ್ಕೆ ಅಂತ ಬಂದಿದ್ದೀವಿ ಆದರೆ ನಿಮ್ಮ ಕಾಂಟಾಕ್ಟ್ ಸಿಕ್ತು ನಿಮಗೆ ನಮ್ಮ ನಂಬರ್ ಇಲ್ಲಿ ಸ್ವಲ್ಪ ಫೇಮಸ್ ಮಂದ ಇದು ದೇವಸ್ಥಾನಗಳು ಯಾವ್ಯಾವುದಿದೆ ಅಂತ ಒಂದು ಸ್ವಲ್ಪ ನೀವು ತಿಳ್ಸಿ ತಿಳಿಸ್ಕೊಟ್ರೆ ನನಗೆ ತುಂಬ ಒಳ್ಳೆದಾಗುತ್ತೆ ಮೇಡಮ್

ಅಲ್ಲ ಅದು ಅಲ್ಲಿ ಏನೋ ಕೇಳ್ಕೊಂಡು ಕೇಳಿಸಿದ್ದೆ ಕೇಳಿದ್ದೆ ಮೇಡಮ್ ನಾನು ಅದೆಲ್ಲೋ ತುಮಕೂರತ್ರ ಹೋಗಿದ್ರಿ ನಾವು ಒಂದ್ಸತಿ ಅದು ಹೆಸರು ಹೇಳೋಕ್ಕೆ ಬರ್ತಾ ಇಲ್ಲ ಮೇಡಮ್ ನಮಗೆ ಹ್ಞೂ ಹೌದಾ ಹ್ಞೂಅದೇ ಮೇಡಮ್ ಊಟ ಎಲ್ಲ ಹಾಕ್ತಾರಲ್ಲ ಮೇಡಮ್ ಒಂದ್ಸತಿ ಊಟಾನು ಮಾಡ್ಕೊಂಡ್ಬಂದಿದ್ವಿ ಮೇಡಮ್ ಹ್ಞೂ

ಹ್ಞೂ ಇನ್ನೂ ಯಾವ್ದ್ಯಾವ್ದಿದೆ ಮೇಡಮ್ ಬೇರೆ ದೇವಸ್ಥಾನಗಳು ಹಾಂ ರೈಟ್ ತಿರುಪತಿಗೆ ಇನ್ನೊಂದು ಹೆಸರಿದೆ ಅಲ್ಲ ಮೇಡಮ್ ಅದು ಏನೋ ಮಾಲಾ ಮಾಲಾ ಅಂತಾರಲ್ಲ ಮೇಡಮ್ ಅದು ತಿರು ತಿರು ತಿರುಮಲ ಮೇಡಮ್ ಓಹ್ ಹೋ ಅದು ತಿರುಮಲ ಓಕೆ ಮೇಡಮ್ ಬನ್ನಿರಿ ಬನ್ನಿರಿ ಮೇಡಮ್ ಹೋಗೋಣ ದೇ ದೇವಸ್ಥಾನಕ್ಕೆ ಆಯಿತು ಮೇಡಮ್ ಪುಣ್ಯ ನಮಗೆ ಆಯಿತು ಮೇಡಮ್ ಪುಣ್ಯ ಬರುತ್ತೆ ಬನ್ನಿ ಮೇಡಮ್ ತ್ಯಾಂಕ್ ಯೂ